ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರು ಎಂಬತ್ತೇಳು ಹದಿನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿಮೂರು ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು